ನನ್ನ ಜೀವಮಾನದ ನನ್ನ ತುಂಬ ಅಚ್ಚುಮೆಚ್ಚಿನ ಚಿತ್ರ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಚಿತ್ರ ನನ್ನ ವಯಸ್ಸಿಗು ಅವರ ವಯಸ್ಸಿಗು ತುಂಬ ಅಂತರ ಇದ್ದರು ಕೂಡ ನನಗು ನನ್ನ ತಂದೆಗು ರಾಜ್ಕುಮಾರ್ ಅಂದರೆ ತುಂಬ ಪಂಚ ಪ್ರಾಣ ಅವರಂತ ಒಬ್ಬ ನಟ ಹಿಂದ್ ಹುಟ್ಟಿಲ್ಲ ಮುಂದೆ ಹುಟ್ಟಲಿಕ್ಕು ಸಾಧ್ಯಯಿಲ್ಲ ಅವರ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಅವರ ನಟನೆ ಮತ್ತು ಆ ಕಥೆಯ ವಿಷಯ ವಸ್ತುಗಳಿಂದ ಎ ಸಾವಿರಾರು ಜನ ಅವ್ರನ್ನು ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಎಷ್ಟೊ ಜನ ಹೋಗಿ ಸ್ ಪೇಟೆಯಿಂದ ಹೋಗಿ ಊರಲ್ಲಿ ಕೃಷಿಕರಾಗಿದ್ದಾರೆ ಅಂಥಒಂದು ಇನ್ಸ್ಪ್ರೇಶನ್ ಕೊಡೋವಂತ ಒಂದು ಚಲನಚಿತ್ರಗಳು ನನಗೆ ತುಂಬ ಇಷ್ಟ ಮತ್ತೆ ಯಾಕಂತ ಹೇಳಿದ್ರೆ ಚಲನಚಿತ್ರಗಳು ಕಥೆ ಒಂದೆ ಮುಖ್ಯ ಅಲ್ಲ ಆ ಕಥೆ ಸಾರಾಂಶದಿಂದ ಜನ್ರ ಜೀವನದ ಮೇಲೆ ಎಶ್ ಎಂಥ ಪರಿಣಾಮ ಬೀರುತ್ತೆ ಅದು ಕೂಡ ಮುಖ್ಯವಾಗುತ್ತೆ ಅಂತಹ ಒಂದು ಚಲನಚಿತ್ರ ಮೂಡಿ ಬಂದಿದ್ದು ರಾಜ್ಕುಮಾರ್ ಅವರ ಚಲನಚಿತ್ರಗಳು ರ ಬಂಗಾರದ ಮನುಷ್ಯ ಮೊದಲ ಸ್ಥಾನದಲ್ಲಿದೆ ಆದರೆ ಅವರ ಎಲ್ಲ ಚಿತ್ರಗಳಲ್ಲು ಅವರಂತ ಒಂದು ಅದ್ಭುತವಾದ ನಟ ಇನ್ನೊಬ್ಬ ಸಿಗಲಿಕ್ಕಿಲ್ಲ ಅಂತ ನನ್ನ ಮನಸ್ಸಿನ ಮಾತು